ಸಂಚಾರದಲ್ಲಿ ರಸ್ತೆ ಬಗ್ಗೆ ಹೇಳಬೇಕಾಗಿದೆ ತುಂಬಾ ರಸ್ತೆ ಎಲ್ಲಿ ನೋಡಿದರು ಸರಿಯಾಗಿಲ್ಲ ಮತ್ತೆ ಪ್ರಯಾಣದ ಸಮಯದಲ್ಲಿ ರಸ್ತೆ ಹಾಳಾಗಿದ್ದರೆ ಪ್ರಯಾಣಿಕರಿಗೆ ತುಂಬಾ ಕಿರಿಕಿರಿ ಕೂಡಾ ಆಗ್ತದೆ ಅಲ್ಲಲ್ಲಿ ತೋಡು ಗುಂಡಿಗಳಿಗೆ ಬಸ್ಸಿನವರು ಆ ಗುಂಡಿ ಕೂಡಾ ನೋಡೋದಿಲ್ಲ ಪ್ರಯಾಣದ ವೇಗದಲ್ಲಿ ಆ ಗುಂಡಿಗೆ ಬಿದ್ದರು ಕೂಡ ಅದರಿಂದ ಅವರಿಗೇನಾಗೋದಿಲ್ಲ ಪ್ರಯಾಣಿಕರಾದ ನಮಗೆ ತುಂಬಾ ಅದು ತೊಂದರೆ ಕೊಡ್ತಾ ಇದೆ ಇದರಿಂದಾಗಿ ಕೆಲವು ಸಲ ಬೆನ್ನು ನೋವಿನಂತಹ ಕ್ಲಿಷ್ಟಕರವಾದ ಆರೋಗ್ಯ ಸಮಸ್ಯೆ ಕೂಡ ಇಲ್ಲಿ ಉಂಟಾಗ್ತದೆ ಅದು ಅಲ್ಲದೆ ಇಲ್ಲಿ ಧೂಳು ಮೇಯ್ನ್ ಆಗಿ ಹೇಳ್ಬೇಕಿದ್ರೆ ರಸ್ತೆ ಕರೆಕ್ಟ್ ಆಗಿಲ್ಲದಿದ್ದರೆ ಅಲ್ಲಿ ಧೂಳು ಎದ್ದು ನಮ್ಮ ಆರೋಗ್ಯಕ್ಕೆ ಅದು ಕೂಡ ಒಂದು ತೊಂದರೆ ನೀಡುವಂತ ಸಂದರ್ಭ ಇರ್ತದೆ ಧೂಳು ನಮ್ಮ ಆರೋಗ್ಯಕ್ಕೆ ತುಂಬಾ ಸಮಸ್ಯೆ ನೀಡುವಂತದ್ದು ಅದು ಅಲ್ಲದೆ ಇದು ಸುಧಾರಣೆ ಆದರೆ ಖನ್ ಪ್ರಯಾಣಕ್ಕೆ ನಮಗು ತುಂಬಾ ಖುಷಿ ಆಗ್ತದೆ ಪ್ರಯಾಣ ಮಾಡಬೇಕಿದ್ರೆ ತುಂಬಾ ಖುಷಿ ಆಗ್ತದೆ ಅದು ಅಲ್ಲದೆ ರಸ್ತೆ ಹೆಚ್ಚು ಎಷ್ಟು ಉತ್ತಮವಾಗಿರ್ತದೋ ಅಷ್ಟು ಪ್ರಯಾಣಿಕರಿಗೆ ತುಂಬಾ ಪ್ರಯಾಣದಲ್ಲಿ ಸುಖ ನೀಡ್ತದೆ ಅದು ಅದು ಅಲ್ಲದೆ ಬೇರೆ ನಮಗೆ ಕೇಳಬೇಕಿದ್ರೆ ಇನ್ನು ಕೂಡ ರಸ್ತೆಗಳ ಸುಧಾರಣೆಯನ್ನು ಸರ್ಕಾರ ಮಾಡಬಹುದು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಇದನ್ನೆಲ್ಲ ಸ ಮಾಡಿದರೆ ಪ್ರಯಾಣಿಕರಿಗೆ ತುಂಬಾ ಉಪಕಾರ ಆಗ್ತದೆ ನಾವು ಪ್ರತಿನಿತ್ಯ ಉದ್ಯೋಗ ನಿಮಿತ್ತ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗುವಂತ ಪ್ರಮೇಯ ಇದ್ದೇ ಇರ್ತದೆ ಹೆಚ್ಚಿನವ್ರಿಗೆ ನನ್ಗೆ ಅಂತಲ್ಲ ಎಲ್ಲರಿಗೂ ಇರ್ತದೆ ಈ ಸಂದರ್ಭದಲ್ಲಿ ಅವರು ಆಯ್ಕೆ ಮಾಡಿಕೊಂಡದ್ದು ರಸ್ತೆ ಸಾರಿಗೆ ಆದರೆ ರಸ್ತೆನೇ ಸರಿ ಇಲ್ಲದಿದ್ದರೆ ಅವರು ತುಂಬಾ ಕಷ್ಟವನ್ನು ಅನುಭವಿಸಬೇಕಾಗ್ತದೆ ಸಮಾಜದಲ್ಲಿ ಪ್ರತಿಯೊಬ್ಬರು ಅವರ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ತಾರೆ ಇದರಿಂದಾಗಿ ನಾವು ಸಂಚರಿಸುವಾಗ ರಸ್ತೆ ಸರಿಯಾಗಿದ್ದರೆ ಪ್ರತಿಯೊಂದು ನಮಗೆ ಒಳ್ಳೆದಂತಾಗ್ತದೆ ಉದ್ಯೋ ಇಲ್ಲಿ ರಸ್ತೆ ಅದೇ ರಸ್ತೆಯಲ್ಲಿ ಸಾಗಿ ಉದ್ಯೋಗದಲ್ಲಿ ನಾವು ಇಲ್ಲಿ ಬವಣೆಯನ್ನು ಅನುಭವಿಸಿ ಉದ್ಯೋಗದಲ್ಲಿ ಅದನ್ನೇ ಬೇನೆ ಇಂದ ಇದ್ದರೆ ನೋವೆಲ್ಲ ಇದ್ದರೆ ಖಂಡಿತ ಅಲ್ಲಿ ಉದ್ಯೋಗದಲ್ಲಿ ಕೂಡ ನಮಗೆ ಕೆಲಸ ಮಾಡಲಿಕ್ಕೆ ತುಂಬಾ ತೊಂದರೆ ಆಗ್ತದೆ ಮತ್ತೆ ಅದು ಅಲ್ಲದೆ ರಸ್ತೆಯಲ್ಲಿ ಈಗ ಸಂಚಾರಿ ನಿಯಮಗಳು ಕೂಡ ಪಾಲನೆ ಮಾಡಬೇಕಾಗುತ್ತೆ ನಾವು ಹೆಚ್ಚೆಚ್ಚು ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ಪೊಲೀಸರನ್ನು ಸರ್ಕಾರ ನೇಮಕ ಮಾಡಿ ಅಲ್ಲಿ ಸುರಕ್ಷತೆ ಬಗ್ಗೆ ನಾಗರಿಕರಿಗೆ ತಿಳಿ ಹೇಳಬೇಕದು ತಿಳಿ ಹೇಳಬೇಕು ಮತ್ತೆ ಅಪಘಾತ ಆಗದಾಗೆ ಎಲ್ಲರನ್ನು ನಾಗರಿಕರನ್ನು ಸುರಕ್ಷಿತವಾಗಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಮುಟ್ಟುವಂತ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಹೆಚ್ಚಾಗಿ ಹೆಚ್ಚಿನ ಜನರು ರಸ್ತೆಸಾರಿಗೆಯನ್ನು ಬಿಟ್ಟು ಈಗ ಬೇರೆ ರೈಲು ಮುಂತಾದ ಸಾಧನಗಳನ್ನು ಬಳಸಿ ಹೋಗ್ತಾ ಇದ್ದಾರೆ ಹೆಚ್ಚಾಗಿ ನಮಗೆ ಅದಕ್ಕೆಲ್ಲ ಕಾಯಬೇಕಾಗತ್ತೆ ನಿರ್ದಿಷ್ಟ ಸಮಯ ಕೂಡ ಇರ್ತದೆ ಆದರೆ ರಸ್ತೆ ಸಾರಿಗೆಯಲ್ಲಿ ನಿರ್ದಿಷ್ಟ ಸಮಯ ನಾವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗಬೇಕಿದ್ರೆ ಸರಿಯಾದ ಸಮಯಕ್ಕೆ ಹೊರಟರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ನಮ್ಮ ಗುರಿಯನ್ನು ಕೂಡ ಮುಟ್ಬೋದು ಇದಲ್ಲದೆ ಇನ್ನು ರಸ್ತೆ ಸುಧಾರಣೆಯಲ್ಲಿ ತುಂಬಾ ಉ ಜನರಿಗೆ ಉಪಯೋಗ ಆಗುವಂತದ್ದನ್ನು ನಾವು ಮಾಡ್ಬೋದು ಉದಾಹರಣೆಗೆ ರಸ್ತೆ ಸಂಚಾರದ ಸಮಯದಲ್ಲಿ ನಾಗರೀಕರು ಹೆಲ್ಮೆಟ್ ಧರಿಸಿ ಇಲ್ಲದಿದ್ದರೆ ಪ್ರಯಾಣದ ಸಮಯದಲ್ಲಿ ಸೀಟ್ ಬೆಲ್ಟ್ಗಳನ್ನು ಧರಿಸಿ ರಸ್ತೆ ಸಂಚಾರದಲ್ಲಿ ಉತ್ತಮವಾದ ಅಭಿವೃದ್ಧಿಯನ್ನು ಕೂಡ ಮಾಡ್ಬೋದು ಇದಲ್ಲದೆ ನಾವು ನಾವು ಕೂಡ ರಸ್ತೆ ಸುರಕ್ಷತೆಯ ಬಗ್ಗೆ ನಾವು ಕೂಡ ಮತ್ತೊಬ್ಬರಿಗೆ ಅರಿವನ್ನು ಉಂಟುಮಾಡಿದಾಗ ಒಬ್ಬರು ಇನ್ನೊಬ್ಬರಿಗೆ ಆದಷ್ಟು ತಿಳುವಳಿಕೆ ಹೇಳಿ ಈ ರಸ್ತೆ ಸುರಕ್ಷತೆಯ ಬಗ್ಗೆ ಆಗಿರಲಿ ರಸ್ತೆಗಳ ಸುಧಾರಣೆಗಳ ಬಗ್ಗೆ ಆಗಿರಲಿ ನಾವು ಒಬ್ಬರಿಗೆ ಮತ್ತು ತಿಳಿ ಹೇಳಿದಾಗ ನಮ್ಮ ಸುರಕ್ಷತೆಯನ್ನು ನಾವು ಕಾಪಾಡಿಕೊಂಡರೆ ಮೊದಲನೇ ಉತ್ತಮ ಅಂತ ನಾನು ಭಾವಿಸ್ತೇನೆ ಇದಲ್ಲದೆ ನಾನು ಇನ್ನಷ್ಟು ಕೂಡ ರಸ್ತೆಗಳ ಬಗ್ಗೆ ತಿಳಿ ಹೇಳ್ಲಿಕ್ಕೆ ಇದೆ ಇನ್ನು ಕೂಡ ನಮ್ಮ ಪ ಹಳ್ಳಿಗಾಡಿನ ಕೆಲವೊಂದು ರಸ್ತೆಗಳು ಇನ್ನು ಕೂಡ ಸಂಚಾರಕ್ಕೆ ಯೋಗ್ಯವಾಗಿಲ್ಲ ಇದನ್ನು ಗ್ರಾಮಪಂಚಾಯತ್ ಆಗಲಿ ಜಿಲ್ಲಾ ಪಂಚಾಯತ್ ಆಗಲಿ ತಾಲ್ಲೂಕು ಪಂಚಾಯತ್ ಆಗಲಿ ಇಲ್ಲಿ ಅದಕ್ಕೆ ರಸ್ತೆಗಳ ಬಗ್ಗೆ ಗಮನ ಕೊಟ್ಟಲ್ಲಿ ಉತ್ತಮವಾದ ರಸ್ತೆಗಳು ನಿರ್ಮಾಣವಾಗುವುದಕ್ಕೆ ಏನು ಸಂದೇಹ ಇಲ್ಲ ಇದು ಇದಲ್ಲದೆ ರಾಜೀವ್ ಗಾಂಧೀ ಗ್ರಾಮ್ ಸಡಕ್ ಯೋಜನೆ ಹಲವಾರು ಕಾರ್ಯಕ್ರಮಗಳು ರು ನಮ್ಮ ಚಾಲ್ತಿಯಲ್ಲಿದೆ ಇದನ್ನು ಸರ್ಕಾರ ಇದನ್ನು ಸರಿಯಾದ ಸಂದರ್ಭದಲ್ಲಿ ಸಮಯದಲ್ಲಿ ಉಪಯೋಗಿಸಿಕೊಂಡರೆ ರಸ್ತೆಯ ಸಂಚಾರ ಮಾಡುವ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ಇದು ಯೋಗ್ಯವಾಗಿರ್ತದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಪಡ್ತಾಯಿದ್ದೇನೆ ಇನ್ನಷ್ಟು ಕೂಡ ನಾವು ತೆರಿಗೆ ಕಟ್ಟಿ ನಾವು ವಾಹನಗಳನ್ನು ಖರೀದಿಸ ಸಂಚರಿಸ್ತೇವೆ ಈ ಸಂಚರಿಸೋ ಸಮಯದಲ್ಲಿ ನಮ್ಮ ತೆರಿಗೆ ಪೋಲಾಗದೆ ನಮಗೆ ಉಪಯೋಗವಾಗ ಉಪಯೋಗ ಆಗುವ ರೀತಿಯಲ್ಲಿದ್ದರೆ ನಿಜವಾಗಿ ಉತ್ತಮ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಪ್ರತಿಯೊಬ್ಬನಿಗೂ ತನ್ನದೇ ಆದ ನೀ ನೀತಿ ನಿಯಮಗಳನ್ನು ಸರಕಾರ ನೀಡಿದಂತ ನೀತಿ ನಿಯಮಗಳನ್ನು ಅನುಗುಣವಾಗಿ ನಾವು ಹೋದರೆ ತುಂಬಾ ಉತ್ತಮ ಅಂತೇಳಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ